ನಾವು ಪಾತ್ರೆಯನ್ನು ಬಳಸುತ್ತೇವೆ ಅದರಿಂದ ಮಾಡುವ ಅಡಿಗೆ ಬಹಳ ರುಚಿಯಾಗಿರುತ್ತದೆ ಇವಾಗಿನ ಕಾಲದಲ್ಲಿ ಹೇಗೆ ಆಗಿದೆ ಅಂತ ಅಂದರೆ ಅವಸರದ ಜೀವನ ಆಗಿರೋದರಿಂದ ಸಮ್ಯಕ್ಕೆ ಸಮ್ಯಕ್ಕೆ ಸರಿಯಾಗಿ ಅಡುಗೆ ಆಗಬೇಕು ಅಂತ ಅಂತ ಎಲ್ಲರೂ ಬಯಸೋದರಿಂದ ತಿಂಡಿ ಸಮಯಕ್ಕೆ ಮಧ್ಯಾಹ್ನ ಊಟದ ಸಮಯಕ್ಕೆ ಎಲ್ಲ ಸಮಯದಲ್ಲುನು ಕುಕ್ಕರ್ ಸೀಟಿ ಹೊಡೀತಾ ಇರುತ್ತೆ ಎಲ್ಲರ ಮನೆಯಲ್ಲೂ ಕುಕ್ಕರನ್ನ ಎಲ್ಲರೂ ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ಬಹಳ ಬಳಸ್ತಾ ಇದ್ದಾರೆ ಇದು ಇನ್ನೊಂದು ಏನಂದರೆ ಇದರಿಂದ ಸಮಯ ಉಳಿತಾಯ ಆಗುತ್ತೆ ಅಂತ ಮತ್ತು ಕೆಲಸ ತುಂಬ ಸುಲಭ ಆಗುತ್ತೆ ಅವರು ಒಂದು ಅವಸರದ ಜೀವನಕ್ಕೆ ಒಂದು ಹೊಂದುವಂತಿದೆ ಅದಕ್ಕೆ ಎಲ್ಲರೂ ಕುಕ್ಕರನ್ನ ಜಾಸ್ತಿ ಬಳಸ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಮಡಿಕೆ ಕುಡಿಕೆಗಳಲ್ಲಿ ಅಡಿಗೆ ಮಾಡಿ ಬೇಯಿಸಿಕೊಂಡು ಊಟ ಮಾಡ್ತಾ ಇದ್ದಿದ್ದು ಅದೇ ರೀತಿ ಪಾತ್ರೆಗಳಲ್ಲಿ ಅಡಿಗೆ ಮಾಡಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದರೆ ಅದರಲ್ಲಿರುವ ಅದು ಕುಕ್ಕರಲ್ಲಿ ಬೇಯಿಸಿದ್ರೆ ಅದರ ಒಂದು ಸ ಸತ್ವವು ಅದರಲ್ಲೇ ಹಬೆ ಹೊರಗಡೆ ಹೋಗದಲೇ ಅದರಲ್ಲೇ ಬೆಂದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕುಕ್ಕರಲ್ಲಿ ಜಾಸ್ತಿ ನೀರೇ ಹಾಕಲಿ ಕಡಿಮೆ ನೀರೇ ಹಾಕಲಿ ಎರಡೂ ಒಂದೇ ಥರ ಬೇಯುತ್ತೆ ಆದರೆ ಪಾತ್ರೆಯಲ್ಲಿ ಬೇಯಿಸಬೇಕೆಂತಂದ್ರೆ ನಮಗೆ ಜಾಸ್ತಿ ಇವಾಗ ಅನ್ನನೆ ತಗೊಂಡರೆ ಅಕ್ಕಿ ಜಾಸ್ತಿ ಬೇಯ ಬೇಕಂದರೆ ಜಾಸ್ತಿ ನೀರು ಹಾಕಬೇಕು ಕಡಿಮೆ ಬೇಯಬೇಕು ಅಂದರೆ ಕಡಿಮೆ ನೀ ಉದುರು ಬೇಕು ಅನ್ನ ಅಂತ ಅಂದರೆ ಕಡಿಮೆ ನೀರು ಹಾಕ್ಬೇಕು ಆದರೆ ಕುಕ್ಕರಲ್ಲಿ ಹಂಗಲ್ಲ ನಾವು ಎಷ್ಟೇ ನೀರು ಹಾಕಿದ್ರು ಮೂರು ಸೀಟಿ ಆದ ಮೇಲೆ ಅದನ್ನ ಬಂದ್ ಮಾಡಿದ್ರೆ ಅದ್ರ ಅಷ್ಟೇ ಬೆಂದಿರುತ್ತೆ ವ್ಯತ್ಯಾಸ ಏನೂ ಇರದಿಲ್ಲ ಅದರಿಂದ ತಮ್ಮಲ್ಲಿನ ಪೌಷ್ಟಿಕಾಂಶತೆಗಳು ಮತ್ತು ನಮ್ಮ ದೇಹದಲ್ಲಿರುವ ಸತು ಸತ್ವವು ಕಡಿಮೆ ಆಗ್ತಾ ಇದೆ ನಾವೇ ವ್ಯತ್ಯಾಸ ನೋಡ್ಬೌದು ಹಳೆ ಕಾಲ್ದವ್ರಿಗೂ ನಮ್ಗೂ ಊಟದ ಪದ್ಧತಿಯಲ್ಲಿ ಎಷ್ಟು ವ್ಯತ್ಯಾಸ ಆಗ್ತಿದೆ ಅವರಿರುವಷ್ಟು ಆರೋಗ್ಯವಾಗಿ ನಾವು ಇರ್ತಾ ಇಲ್ಲ ಯಾಕೆ ಅಂತಂದರೆ ನಮ್ಮ ಜೀವನನ ನಾವು ಸುಲಭ ಮಾಡ್ಕೊತಾ ಇದ್ದೀವಿ ಇಂಥ ಒಂದು ವಸ್ತುಗಳಿಂದ ನಾವು ಎಲ್ಲ ಕೆಲಸಗಳು ತುಂಬ ಸುಲ್ಭವಾಗಿ ಆಗಬೇಕು ಸಮ್ಯಕ್ಕೆ ಬೇಗ ಆಗಬೇಕು ಅಂತ ಇಂಥ ವಸ್ತುಗಳನ್ನೇ ಬಳಸೋದರಿಂದ ನಮಗೆ ನಮ್ಮ ಆರೋಗ್ಯದ ಅರಿವೇ ಇಲ್ಲ ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ ಏನು ಹೇಳ್ಬೋದು ಅಂದರೆ ಪಾತ್ರೆಗಳಿಂದ ಅಡುಗೆ ಮಾಡ್ಕೊಂಡು ತಿನ್ನೋದು ಬಹಳಷ್ಟು ಒಳ್ಳೆಯದು ಕುಕ್ಕರ್ ಬಳಸೋದು ಕಡಿಮೆ ಮಾಡಬೇಕು ಅದು ಬಿಟ್ಟರೆ ಇನ್ನೂ ಹೇಳ್ಬೇಕಂದ್ರೆ ಪಾತ್ರೆಗಳನ್ನ ಬಳಸೊ ಬದಲು ಮಡಕೆಗಳಿಂದ ಅಡುಗೆ ಮಾಡ್ಕೊತ ಇದ್ದರು ಮುಂಚೆ ಅದರಿಂದ ಬಹಳ ಪ್ರಯೋಜನ ಇದೆ ನಮ್ಮ ಮೈಗೆ ಒಳ್ಳೆಯ ಶಕ್ತಿ ಬರ್ತಾ ಇತ್ತು ಅವರೆಲ್ಲ ಎಷ್ಟು ಹಳೆ ಕಾಲದಲ್ಲಿ ಅವರೆಲ್ಲ ಎಷ್ಟು ಬಹಳ ಆರೋಗ್ಯವಾಗಿದ್ದರು ಬೇಗ ಅವರಿಗೆ ಯಾವುದೇ ರೀತಿಯಾದ ರೋಗಗಳು ಬರ್ತಾ ಇರಲಿಲ್ಲ ಯಾಕಂದರೆ ಅವರು ಒಲೆಯಲ್ಲಿ ಪಾತ್ರೆಗಳಲ್ಲಿ ಅಡಿಗೆ ಮಾಡಿಕೊಂಡು ತಿನ್ತಾ ಇದ್ದಿದ್ದು ಇವಾಗ ಈ ಕುಕ್ಕರು ಅವು ಆ ಥರದ್ದೆಲ್ಲ ಬಂದ್ಬಿಟ್ಟು ಸಮಯಕ್ಕೆ ಬೇಗ ಎಲ್ಲ ಆಗಬೇಕು ಅಂತ ಹೇಳಿ ಅನ್ನ ಪೂರ್ತಿ ಬೇಯೋದೆ ಇಲ್ಲ ಅದು ಅದರ ಹಬೆದಲ್ಲೇನೇ ಬೆಂದು ಬಿಟ್ಟಿರುತ್ತೆ ಅದರಿಂದ ಅದನ್ನ ತಿನ್ತೀವಲ್ಲ ಅದರಿಂದ ನಮಗೆ ಆರೋಗ್ಯ ಆಗೋಲ್ಲ ಅನ್ನ ಜೀರ್ಣ ಆಗ್ತ ಆಗೋಲ್ಲ ಸರಿಯಾಗಿ ಅದರಿಂದ ನಮಗೇನು ಪೌಷ್ಟಿಕಾಂಶನು ಸಿಗ್ತಾ ಇಲ್ಲ